ಹಲೋ ಹಾಂ ಮ್ಯಾಮ್ ಪನ್ನೆ ಹಾಂ ಓಕೆ ಅಂದರೆ ನಿಮ್ಗೆ ಯಾವಾಗ ಮ್ಯಾಮ್ ಡೇಟ್ ಹಾಂ ಶೋರ್ ಇಲ್ಲವಾ ಆಂ ಎ ಸಿ ಹಾಲ ಓಕೆ ನಿಮ್ಮದು ಬಜ್ಜೆಟ್ ಎಷ್ಟು ಮ್ಯಾಮ್ ಹಾಂ ಓಕೆ ನಮ್ಮದು ಉಡುಪಿಯಲ್ಲಿ ಶಾಮಿಲಿ ಉಂಟು ಬ್ರಹ್ಮಾವರ ಲೊಕೇಶನ್ ಬೇಕಾದರೆ ಬ್ರಹ್ಮಾವರದಲ್ಲಿ ಸಹ ಶಾಮಿಲಿ ಉಂಟು ಆಂ ಹೌದು ಶಾಮಿಲಿಯಲ್ಲಿ ಮೋರ್ ದೆನ್ ತೌಸಂಡ್ ಫೈಯ್ ಹಂಡ್ರೆಡ್ ಸಹ ಆಗ್ತದೆ ಆಮೇಲೆ ಅಮ್ಮಣ್ಣಿ ರಾಮಣ್ಣ ಉಂಟು ಟೌನ್ ಹಾಲ್ ಉಂಟು ಉಡುಪಿಯಲ್ಲಿ ನಿಮ್ಗೆ ಯಾವ ಅಂದರೆ ಎಲ್ಲ ಸಹ ಎ ಸಿ ಸಹ ಉಂಟು ನಾನ್ ಎ ಸಿ ಸಹ ಉಂಟು ಫುಡ್ ಸಹ ಅವರೇ ಪ್ರಿಪೇರ್ ಮಾಡಿ ಕೊಡ್ತಾರೆ ಡೆಕೋರೇಷನ್ಸ್ ಹೇಳಿದ್ರೆ ಎಲ್ಲ ಬಜೆಟ್ ಸೇರಿಸಿ ಒಂದು ಟೂ ಆ್ಯಂಡ್ ಹಾಫ್ ಲ್ಯಾಕ್ಸ್ ಹಾಗೆ ಬರ್ತದೆ ಹೌದು ನಿಮ್ಗೆ ಅದು ನಾನು ಹೇಳಿದ ಹಾಲಲ್ಲಿ ತುಂಬ ಅಸೆಸೇಬಲ್ ಉಂಟು ಅಂದರೆ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಈಝಿ ಆಗ್ತದೆ ಹೈವೇ ಸೈಡಲ್ಲಿ ಇರುವುದ್ರಿಂದ ಪಾರ್ಕಿಂಗ್ ಸಹ ಒಳ್ಳೆಯ ರೀತಿಯಲ್ಲಿ ಉಂಟು ನಿಮಗೆ ತೌಸೆಂಡ್ ಫೈಯ್ ಹಂಡ್ರೆಡ್ಕ್ಕಿಂತ ಜಾಸ್ತಿ ಸಹ ಮೆಂಬರ್ಸಿಗೆ ಆಗ್ಬೋದು ಆ ಹಾಲ್ ಅದಕ್ಕಿಂತ ಜಾಸ್ತಿ ಬೇಕಾದರೆ ನಿಮಗೆ ಕುಂದಾಪುರ ಸೈಡಲ್ಲಿ ಯು ವಿ ಎ ಮೆರಿಡಿಯನ್ನಲ್ಲಿ ಬೇಕಾಗ್ತದೆ ಆಂ ಹೇಗೆ ಸಹ ಅಗ್ಬೋದು ನಿಮಗೆ ಪರಿಚಯ ಇದ್ದರೆ ಔಟ್ಸೈಡಿಂದ ಸಹ ತರ್ಬೋದು ಇಲ್ಲಾಂದ್ರೆ ನಮ್ಮದು ಹಾಲ್ನವರದ್ದೇ ಕುಕ್ಕಿಂಗೆಲ್ಲ ಉಂಟು ಅವ್ರು ಸಹ ಪ್ರಿಪೇರ್ ಮಾಡಿ ಕೊಡ್ತಾರೆ ನಿಮ್ಗೆ ಯಾವ ರೀತಿ ಸೌರ್ ಇಯನ್ ಬೇಕೋ ನಾರ್ತ್ ಇಂಡಿಯನ್ ಬೇಕೋ ಹಾಗೆ ಯಾವ್ದು ಬೇಕೋ ಮಾಡಿ ಕೊಡ್ತಾರೆ ಬ್ರಾಮಿನ್ ಸ್ಟೈಲ್ ಊಟ ಸಹ ಅವೆಲೇಬಲ್ ಉಂಟು ಓಕೆ ನೀವು ಡೇಟ್ ಕನ್ಫಮ್ ಮಾಡಿ ಒಂದು ಹೇಳಿ ನೆಕ್ಸ್ಟ್ ಸ್ಟೆಪ್ ನೋಡುವ ಓಕೆ ಓಕೆ ತ್ಯಾಂಕ್ ಯು